ಪ್ರಸ್ತುತ ಕಾಲದಲ್ಲಿ ಎಲ್ಲ ಇಲಾಖೆಗಳಲ್ಲೂ ದಾಖಲೆಗಳನ್ನ ಪಡೆಯೋದು ತುಂಬ ಕಷ್ಟ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರಿಗಳು ಇದ್ದೇ ಇರ್ತಾರೆ ಎಲ್ಲ ಅಲ್ಲ ಇಲಾಖೆಗಳಲ್ಲೂ ಆಲಸ್ಯ ಆಲಸ್ಯದಿಂದ ಇರೋವ್ರು ತುಂಬ ಜನ ಇರ್ತಾರೆ ಇವತ್ತು ನಾವು ದಾಖಲಾತಿ ಕೇಳಕ್ಕೆ ಹೋದ್ರೆ ಇವತ್ತು ಹೇಳಿದ್ದೀರ ಇನ್ನೊಂದು ವಾರ ಬಿಟ್ಟು ಬನ್ನಿ ಅಥವಾ ಇನ್ನೊಂದು ತಿಂಗಳು ಬಿಟ್ಟು ಬನ್ನಿ ಅಂತ ವಯಸ್ಸಾದವ್ರನ್ನೂ ಅಂತ ನೋಡೋಲ್ಲ ತುಂಬ ದಿನ ಕಾಯಿಸ್ತಾರೆ ದಿನಾ ಪ್ರತಿ ದಿನ ಅಲೆದಾಡಿಸ್ತಾ ಇರ್ತಾರೆ ನಾಳೆ ಬನ್ನಿ ಇಷ್ಟೊತ್ತಿಗೆ ಬನ್ನಿ ನೀವು ಇನ್ನೊಂದು ಮೂರು ಗಂಟೆಗೆ ಬನ್ನಿ ನಾಲ್ಕು ಗಂಟೆಗೆ ಬನ್ನಿ ಈ ಥರ ಎಲ್ಲ ಹೇಳಿ ಕಳಿಸ್ತಾ ಇರ್ತಾರೆ ಅವ್ರು ಏನಕ್ಕೆ ಬಂದಿದ್ದಾರೆ ಅಥವಾ ಅವ್ರು ಏನಾದ್ರೂ ಸಿಚುವೇಷನ್ ಸಂದರ್ಭ ತುಂಬ ತುರ್ತು ಇದೆಯಾ ಅಂತ ಯಾವ ಇಲಾಖೆಯಲ್ಲೂ ಯೋಚನೆ ಮಾಡೋಲ್ಲ ತುರ್ತು ಇರೋ ಪರಿಸ್ಥಿತಿಯಲ್ಲಾದ್ರೂ ಅವರಿಗೆ ಸಹಾಯ ಮಾಡೋದು ನಮ್ಮ ಮನೋಧರ್ಮ ಪ್ರಸ್ತುತ ಕಾಲದಲ್ಲಿ ಹೆಂಗೆ ರೇ ಎಲ್ಲ ವ್ಯವಹಾರಿಕವಾಗಿ ಇದೆ ಯಾವುದೂ ಮನಸ್ಸಿಂದ ಅಥವಾ ಮನುಷ್ಯತ್ವದಿಂದ ನಡೆಯೋ ಇಲಾಖೆಗಳು ಯಾವುದೂ ಇಲ್ಲ ಅನಿಸುತ್ತೆ ಕೆಲವೊಂದು ಅಪರೂಪ ಎಲ್ಲ ಎಲ್ಲ ಇದರಲ್ಲೂ ಮಹಾನ್ ಸಾಮಾಜಿಕವಾಗಿ ಯೋಚನೆ ಮಾಡೋವ್ರು ತುಂಬ ಕಡಿಮೆ ಎಲ್ಲ ವ್ಯಾವಹಾರಿಕ್ವಾಗಿ ಈಗ ಈಗಿನ ಕಾಲ್ದಲ್ಲಿ ಇರೋದರಿಂದ ಪ್ರಸ್ತುತ ಕಡು ಬಡವರಾಗ್ಲಿ ಬಡವರು ಇವರೆಲ್ಲ ದಾಖಲಾತಿಗಳನ್ನ ಪಡೆಯೋದು ತುಂಬ ಕಷ್ಟ ಆಗಿದೆ ಪ್ರತಿಯೊಂದು ದಾಖಲಾತಿಗೂ ಇಷ್ಟು ಇಷ್ಟು ಮೊತ್ತ ಅಂತ ಫಿಕ್ಸ್ ಮಾಡಿಕೊಂಡಿರ್ತಾರೆ ಇಷ್ಟು ಮೊತ್ತ ಅವ್ರು ಕೊಡಲೇಬೇಕು ತುಂಬ ಕಡು ಬಡವರು ಒಂದು ಇದ್ದರೆ ಅವತ್ತಿನ ಕೂಲಿಯೇ ಬಿಟ್ಟು ಬಂದಿರ್ತಾರೆ ಅವರು ಮತ್ತು ಅವರು ಕೂಲಿ ಮಾಡಿದ ದುಡ್ಡನ್ನು ದುಡ್ಡು ಇಟ್ಟುಕೊಂಡು ಅವರಿಗೆ ಕೊಡೋದರಿಂದ ಅವ್ರದ್ದು ಅರ್ಧಕ್ಕರ್ಧ ದುಡಿಮೆ ಆವಾಗಲೇ ಹಾಳಾಗ್ ಇರುತ್ತೆ ಅವ್ರನ್ನ ನಂಬ್ಕೊಂಡು ಕುಟುಂಬ ಇರುತ್ತೆ ಆ ಕುಟುಂಬ ಸಾಗ್ಸೋದ್ಬೇಕು ಆಹಾರ ಪದಾರ್ಥಗಳು ಬೇಕು ಅಥವಾ ಮಕ್ಕಳನ್ನ ಅವರು ಓದಿಸ್ತಾ ಇರ್ತಾರೆ ಅವ್ರು ಸಿ ಅವರು ಸಾ ಸಂದರ್ಭಗಳನ್ನು ನಾವು ನೋಡಬೇಕು ಅನ್ನೋ ಮನುಷ್ಯತ್ವ ಎಲ್ಲ ವ್ಯಕ್ತಿಗಳಲ್ಲೂ ಕಮ್ಮಿ ಈ ಪ್ರಸ್ತುತ ಕಾಲದಲ್ಲಿ ಮನುಷ್ಯತ್ವ ಇರೋ ಮನುಷ್ಯರು ತುಂಬ ಕಡಿಮೆನೇ ಇರೋದು ಆ ಥರ ವ್ಯಕ್ತಿತ್ವ ಇರೋದು ತುಂಬ ಅಪರೂಪ ಆ ಮನುಷ್ಯತ್ವ ಇದ್ದರೆ ಈಗಿನ ಕಾಲದಲ್ಲಿ ದೇವರು ಅಂತಾನೇ ನೋಡ್ತಾರೆ ಎಲ್ಲ ಇಲಾಖೆಗಳಲ್ಲೂ ಇದೆ ಥರ ಇರ್ತಾರೆ ಮೇಲ್ವಿಚಾರಕರೂ ತುಂಬ ಚೆನ್ನಾಗಿ ವ್ಯಾವಹಾರಿಕ ಸಾಮಾಜಿಕವಾಗಿ ವ್ಯಾವಹಾರಿಕ್ವಾಗಿ ಎಲ್ಲ ಇಂದಾನು ಚೆನ್ನಾಗಿ ಇದ್ದಾರೆ ಅಂದರೆ ಒಳಗೆ ಕೆಲಸ ಮಾಡ್ತಿರೋವ್ರು ದಾಖಲಾತಿಗಳನ್ನ ಕೊಡೋವ್ರು ಎಲ್ಲರೂ ನಿಯತ್ತಿಂದ ಕೆಲಸ ಮಾಡೋಲ್ಲ ಎಲ್ಲರಿಗೂ ಲಂಚದ ಆಸೆ ನಾವು ಅದಕ್ಕಿಂತ ಜಾಸ್ತಿ ಆಸೆಗಳನ್ನ ಇಟ್ಕೊಂಡು ಇಟ್ಕೊಂಡು ನಮಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಇರೋವ್ರೇ ತುಂಬ ಜಾಸ್ತಿ ಇಲ್ಲಿ ದಾಖಲಾತಿ ಒಂದು ದಾಖಲಾತಿಗೋಸ್ಕರ ಎಷ್ಟೋ ಸಮಯಾನ ವ್ಯರ್ಥ ಮಾಡಿರ್ತಾರೆ ಅವ್ರದ್ದು ಅರ್ಧ ಗಂಟೆ ಕೆಲಸ ಒಂದು ದಾಖಲಾತಿ ಕೊಡೋದು ಅರ್ಧ ಗಂಟೆ ಅತಿ ಹೆಚ್ಚ್ ಆಯಿತು ಅರ್ಧ ಗಂಟೆ ಕೆಲಸಕ್ಕೆ ಅವ್ರ್ದು ಎಷ್ಟೋ ದಿನಗಳ ಕೂಲಿ ಹಾಳಾಗಿರತ್ತೆ ಎಷ್ಟೋ ದಿನಗಳ ಬಸ್ ಚಾರ್ಜ್ ಆಗಿ ಹೋಗಿರತ್ತೆ ಇದನ್ನೆಲ್ಲ ಅವ್ರು ಯಾರೂ ಯೋಚನೆ ಮಾಡೋದಿಲ್ಲ ಎಷ್ಟು ತುಂಬ ಕಡು ಬಡವರು ಇದ್ದರೆ ಅವರು ಅಲ್ದು ಆ ಕಡೆ ಆಫೀಸಿಂದ ಮನೆಗೆ ಊರಿಂದ ಆಫೀಸ್ಗೆ ಈ ಥರ ಅಲೆದು ಅಲೆದು ಅವ್ರ ಕಾಲೆಲ್ಲ ನೋವಾಗಿರುತ್ತೆ ವಯಸ್ಸಾದವರಿಗಂತೂ ಜೀವನಾನೇ ಸಾಕಾಗಿರುತ್ತೆ ಕೆಲವೊಬ್ಬರು ಇದು ಇದಕ್ಕೋಸ್ಕರನೇ ಇಲಾಖೆಯವ್ರ ವಿರುದ್ಧ ದೂರುಗಳನ್ನ ಕೊಡ್ತಾರೆ ತುಂಬ ಎಜುಕೇಟೆಡ್ ಇದ್ದರೆ ದೂರನ್ನು ತಕ್ಷಣವಾಗಿ ಕೊಡ್ತಾರೆ ಅದರ ಬಗ್ಗೆ ಆ್ಯಕ್ಷನ್ಗಳು ತೊಗೋತಾರೆ ಆದರೆ ಬಡವ್ರಿಗೆ ಏನೂ ಗೊತ್ತಿಲ್ಲದೆ ಇರೋವ್ರು ಅಥವಾ ಏನೂ ಅರಿಯದೇ ಇರೋವ್ರು ಬಂದರೆ ತುಂಬ ಕಷ್ಟ ಅವರ ಹತ್ರ ಬೇಕು ತುಂಬ ಶ್ರೀಮಂತರನ್ನ ಬಿಟ್ಟುಬಿಡ್ತಾರೆ ತುಂಬ ಕಡು ಬಡವರು ಏನು ಗೊತ್ತಿಲ್ಲದೇ ಇರೋವಂಥವರನ್ನ ಇಟ್ಟುಕೊಂಡು ದುಡ್ಡನ್ನು ತೊಗೊಳೋದು ಲಂಚ ಸ್ವೀಕರಿಸೋದು ಭ್ರಷ್ಟಾಚಾರ ಮಾಡೋದು ಇದೆಲ್ಲ ಸರ್ವೇ ಸಾಮಾನ್ಯ ಆಗೋಗಿದೆ ಇವತ್ತಿನ ಪ್ರಸ್ತುತ ಯುಗದಲ್ಲಿ ಎಲ್ಲ ಕಡೆಯೂ ಭ್ರಷ್ಟಾಚಾರ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರವೇ ಒಂದು ಯಾವುದೂ ಇಲಾಖೆ ಭ್ರಷ್ಟಾಚಾರನ ಹೊರ್ತು ಪಡಿಸಿಲ್ಲ ಅಂತ ಅನಿಸುತ್ತೆ ಭ್ರಷ್ಟಾಚಾರ ಮುಕ್ತ ಭಾರತ ಯಾವಾಗ ಆಗುತ್ತೋ ಗೊತ್ತಿಲ್ಲ ಬಟ್ ಅದಾದಾಗ ಬಡವರಿಗಂತೂ ನಿರಾಳ ಬದುಕು ಅಂತ ಅನಿಸ್ಬೌದು ಪ್ರತಿಯೊಂದಕ್ಕೂ ಆಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಲಂಚ ಪ್ರತಿಯೊಬ್ಬರಿಗೂ ಅಲ್ಲಿ ಸಿಸ್ಟರಿಂದ ಹಿಡ್ದು ವಾರ್ಡನಿಂದ ಹಿಡ್ದು ಪ್ರತಿಯೊಬ್ಬರಿಗೂ ಲಂಚ ಕೊಡಬೇಕು ಪ್ರತಿಯೊಬ್ರಿಗೂ ಕ್ಲೀನ್ ಮಾಡೋವ್ರಿಂದ ಹಿಡ್ದು ಎಲ್ಲರೂ ದುಡ್ಡು ಕೇಳ್ತಾರೆ ಅದಾದ್ಮೇಲೆ ಇಲಾಖೆಗಳಿಗೆ ಹೋದ್ರೆ ಅಲ್ಲಿ ಕಾಂಪೌಂಡರ್ಗೆ ಅಥವಾ ಅಟೆಂಡರ್ಗೆ ಆಮೇಲೆ ದಾಖಲಾತಿಗಳನ್ನ ಕೊಡೊವ್ರಿಗೆ ಮತ್ತು ಮೇಲೆ ವಿಚ್ ವಿಚಾರಕರಿಗೆ ಎಲ್ಲರಿಗೂ ಲಂಚ ಕೊಟ್ಟು ಕೊಟ್ಟು ಕೊಟ್ಟು ಮನುಷ್ಯ ತುಂಬ ಕಡು ಬಡವರಿದ್ದರಂತೂ ಮುಗಿಯಿತು ಅಂತ ಅನ್ನಿಸ್ಬೌದು ಅಷ್ಟೊಂದು ವ್ಯಾವಹಾರಿಕ ಆಗಿಬಿಟ್ಟಿದೆ ಇವಾಗಿನ ಪ್ರಪಂಚ ತುಂಬ ವ್ಯಾವಹಾರಿಕವಾಗಿ ಆಗಿಬಿಟ್ಟಿದೆ ಸಾಮಾಜಿಕವಾಗಿ ಅಥವಾ ಮನುಷ್ಯತ್ವದಿಂದ ಇಲ್ಲಿ ಯೋಚನೆ ಮಾಡೋವ್ರು ಯಾರೂ ಸಿಗೋಲ್ಲ ಅನಿಸುತ್ತೆ ಅಷ್ಟೊಂದು ಕಾಲ ಮುಂದುವರ್ದಿದೆ ಕಾಲ ಮುಂದುವರ್ದಿದೆ